ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ನೀಡಲಾಗುವ ಸೇವೆಗಳು ಯಾವುವು ಅಂದರೆ ಅಲ್ಲಿ ಬಡ ಜನರಿಗೆ ಬಡ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಹಾಗೇ ಹಿಂದುಳಿದ ಜನರಿಗೆ ಎಲ್ಲರಿಗೂ ಸರಿ ಸಮನವಾದ ಒಂದು ಇಷ್ಟಿಸ್ಟ್ ಅಂತ ಹಣವನ್ನು ಕೊಟ್ಟು ಸರ್ಕಾರ ಅಂತಕ್ಕಂಥದ್ದು ಸ ಸ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ನೀಡಲಾಗುತ್ತದೆ ಹಾಗೇ ರಸ್ತೆಯನ್ನು ಸರ್ಕಾರಿ ಕಚೇರಿಗಳು ನಿರ್ಮಾಣ ಮಾಡುವುದಕ್ಕೆ ಹಣವನ್ನು ಕೊಡುತ್ತದೆ ಹಾಗೇ ಇಲ್ಲಿ ಏನಪ್ಪ ಅಂದರೆ ಕುರಿಗಳನ್ನು ಸಾಕಾಣಿಕೆ ಮಾಡುವುದಕ್ಕೆ ಕೆಲವು ಸೆಡ್ಡುಗಳನ್ನು ನಿರ್ಮಾಣ ಮಾಡುವುದಕ್ಕೆ ಸರ್ಕಾರಿ ಕಚೇರಿಗಳು ನೀಡುತ್ತವೆ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ನೀಡುತ್ತವೆ ಹಣವನ್ನು ಹಾಗೇ ಮತ್ತು ರಸ್ತೆಗಳನ್ನು ಮಾಡಿಸುವುದಕ್ಕೆ ಅಥವಾ ರಸ್ತೆಯ ಕಾಮಗಾರಿಕೆಯನ್ನು ಸರಿಪಡಿಸುವುದಕ್ಕೆ ಅಥವಾ ರಸ್ತೆಯನ್ನು ನಿರ್ಮಾಣ ಮಾಡುವುದಕ್ಕೆ ಸರ್ಕಾರಿ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ನೀಡುತ್ತವೆ ಹಣವನ್ನು ಮತ್ತು ಮನೆಗಳನ್ನು ಕಟ್ಟಿಸುವುದಕ್ಕೆ ಜಿಲ್ಲೆಯ ಸರ್ಕಾರಿ ಕಚೇರಿಗಳೇ ಹಣವನ್ನು ಕೊಡುತ್ತದೆ ಹಾಗೇ ಇಲ್ಲಿ ಚರಂಡಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದಕ್ಕೆ ಚರಂಡಿಯನ್ನು ನಿರ್ಮಾಣ ಮಾಡುವುದಕ್ಕೆ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲೇ ಹಣವನ್ನು ನೀಡಲಾಗುತ್ತದೆ ಎಲ್ಲರಿಗೂ ಸಹ ಈ ಒಂದು ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಣ ಮತ್ತು ಬಡ ಜನರಿಗೆ ವೃದ್ಧರಿಗೆ ಹಿಂದುಳಿದವರಿಗೆ ಎಲ್ಲರಿಗೂ ಸಹ ಇಷ್ಟಿಸ್ಟ್ ಅಂತ ಹಣದ ಹಣವನ್ನು ಸ್ವೀ ಕೊಡುತ್ತದೆ ನೀಡುತ್ತದೆ ಹಾಗೇ ಇಷ್ಟನ್ನು ನಾನು ಹೇಳುತ್ತೇನೆ